ಪ್ರಾರ್ಥನೆ ಮತ್ತು ಪೂಜೆಯ ಬಗ್ಗೆ ನೀವು ಸುಳ್ಳು ಹೇಳುವ ವಿಷಯಗಳ್ಯಾವುವು ಇದು ನಿಮಗೆ ಹೇಗೆ ಅನ್ನಿಸುತ್ತದೆ ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ ಪ್ರಾರ್ಥನೆ ಹಾಗೂ ಪೂಜೆಯ ವಿಷಯಗಳಲ್ಲಿ ಪೂಜೆ ಪ್ರಾರ್ಥನೆ ಎಲ್ಲ ನಮ್ಮ ಮನಸ್ಸಿನ ಭಾವನೆ ಅಷ್ಟೇ ನಾವು ಒಂದು ಋಣಾತ್ಮಕವಾಗಿ ಬಾಳುವುದಕ್ಕೆ ಋಣಾತ್ಮಕವಾಗಿ ಇರುವುದಕ್ಕಾಗಿ ನಾವು ಹೀಗಿರಬೇಕಷ್ಟೇ